ಭಾರತದಾಗ ತಂದೆ ತಾಯಿ ಮಕ್ಕಳು ತಂದೆ ತಾಯಿ ಮಕ್ಳಿಗೆ ಓದಸ್ಲಿಕ್ಕ ಎಲ್ಲೆಲ್ಲೋ ಕಳಸ್ತಾರ ನನ್ನ ಮಗ ಹುಷಾರಾಗಲಿ ಒಳ್ಳೆಯ ಸ್ಥಾನಮಾನ ಗಳಿಸ್ಲಿ ಒಳ್ಳೆಯ ಚ ನೌಕರಿ ಸಿಗಲಿ ಅಂತ ಆಸೆ ಬಿದ್ದು ಅವರು ಬೇರೆ ಬೇರೆ ಕಡೆ ಅದೆಲ್ಲಿ ಎಜುಕೇನ್ ಚಂದ ಅದ ಎಲ್ಲೋಗಿ ಕಲ್ತ್ರೆ ಎಲ್ಲಿ ನೌಕರಿ ಹತ್ತದ ಸಾಲ ಸಮದ ಮಾಡಿ ಕಳಸ್ತಾರ ಆ ಮಕ್ಕಳು ಓದೋರು ಓದಿ ಬಂದು ನೌಕರಿ ಹುಡುಕಲಾಗ ಸ್ ಪ್ರಾರಂಭ ಮಾಡ್ತಾರ ನೌಕರಿ ಹುಡ್ಕ್ಬೇಕಂದರೆ ಸಿಟಿಗಳ್ದಾಗೆ ಹೋಗಬೇಕು ಕಂಪ್ನಿಗಳು ಆ ಈ ಸಾಫ್ಟ್ವೇರ್ ಇಂಜಿನಿಯರು ಇಲೆಕ್ಟ್ರಾನಿಕು ಮೆಕ್ಯಾನಿಕಲು ಇವೆಲ್ಲ ಕಲ್ತಿರ್ತಾರೆ ಎಜುಕೇಷನ್ದಾಗ ಆಯಾದು ಎಜುಕೇಷನ್ ಪ್ರಕಾರ ಹುಡ್ಕೊತ ಹೊತಾರ ಆ ಸ್ವಲ್ಪ ಜನರಿಗೆ ಏನಾತತಂದ್ರೆ ಕೆಲಸನೆ ಸಿಗಲ್ಲ ಜಸ್ಟ್ ಹುಡುಗರು ಭಿ ಆ ಥೋಡ ಮಂದಿ ಸಾಫ್ಟ್ವೇರ್ ಮಾಡಿರ್ತಾರ ಅವ್ರಿಗೆ ಥೋಡೆ ಜಲ್ದಿ ಸಿಗ್ತವೆ ಮೆಕನಿಕಲ್ ಮಾಡಿರ್ತಾರ ಆ ಮೆಕನಿಕಲ್ದಾಗ ಸಿಗಲ್ಲ ಏನಿಲ್ಲ ಅವು ಬೆ ಬೇರೋಜ್ಗಾರ್ಗಿರಾಗಿ ಮತ್ತವು ಮನಿಗೆ ಬರ್ತಾವ ಟೈಮ್ ತೆಗಿಯಕ್ಕೆ ಕಷ್ಟ ಆಯ್ತದೆ ಆ ಸ್ವಲ್ಪ ಜನ ಏನು ಮಾಡ ಸಿವಿಲ್ ಮಾಡ್ತರೆ ಸಿವಿಲ್ ಇಂಜಿನಿಯರ್ ಆ ಸಿವಿಲ್ ಇಂಜಿನಿಯರ್ ಮಾಡಿ ಎಲ್ಲರ ಕೆಲಸ ಹುಡುಕ್ಬೇಕಂದ್ರೆ ಕೆಲಸ ಸಿಗಲ್ದು ಮತ್ತೆ ಯೋಚನೆ ಮಾಡ್ಕೊತ ಕೂಡ್ತಾರ ಆಯ್ತು ಸಾ ಅವು ಸುಮ್ಮನೆ ಕಾಂಟೆಕ್ಟ್ರ್ದಾಗಲಿ ಅವು ಆಗಲಿ ಏನರ ಮಾಡಬೇಕಂತಾರ ಅವು ಭಿ ಜಾ ಕಾಂಟೆಕ್ಟ್ರ್ ಅವೆಲ್ಲ ಜಾಸ್ತಿ ಮಂದಿ ಆಗ್ಯಾರ ಸಿಕ್ರೆ ಸಿಗಬೇಕು ಇಲ್ದಿರೆ ಇಲ್ಲ ಆಂ ಎಷ್ಟು ಇವೆಲ್ಲ ಓದಿಸಿ ನಮ್ಮ ಮಕ್ಕಳಿಗೆ ಬೇರೋಜ್ಗಾರ್ ಆದಂಗೆ ಆಗ್ಲತ್ತದ ಇದು ಹ್ಯಾಗ್ ಮಾಡಬೇಕು ಆಂ ಪಬ್ಲಿಕಿಗೆ ಹೆಚ್ಚಾಗ್ಲತ್ತದ ಕಲಿಯೋರು ಹೆಚ್ಚಾಲತ್ತರ ಆಂ ನಾವೆಲ್ಲ ಮಕ್ಳಿಗೆ ಕಲಿಸ್ಬೇಕು ಮಕ್ಳಿಗ್ ಎಜ್ಕೆಟೆಡ್ ಮಾಡಬೇಕು ಚಂದ ನಮ್ಕಿನ ಚನ್ನ ಉನ್ನತ ಸ್ಥಾನ ತರಬೇಕು ಅಂತ ನಾವು ಆಸೆ ಬಿದ್ದು ಸಾಲ ಸಮದ ಮಾಡಿ ಕಲಸ್ಲತ್ತಿದೆವು ಈಗ ಮಕ್ಳಿಗ್ ಹೀಗೆಲ್ಲ ಆದರೆ ಹೆಂಗೆ ಸರ್ಕಾರ ಇದರದು ಊದು ಏನೂ ಮಾಡಲಣ್ಣ ಸರ್ಕಾರ ಎಜುಕೇಶನ್ನ ಕಲ್ಯದು ಹೆಚ್ಚಾಲತ್ತ ನೌಕರಿಗಳೂ ಕಮ್ ಆಲತ್ವು ಮೈ ಕಲ್ಸಿ ನಮಗೆ ಫಾಯ್ದಾ ಏನಾದಾತ್ತು ರೊಕ್ಕ ಎಲ್ಲ ಹಾಳು ಮಾಡ್ಕೊಂಡಿ ಎಜಕೇಷನಾವ ಹಾಳು ಮಾಡತ್ತೆವು ನಾವು ದಡ್ಡರಿದ್ದೇವೆ ಅಂತಂದ್ರೆ ಮಕ್ಳಿಗೆ ಹುಷಾರು ಮಾಡರಿ ಅಂತ್ಹೇಳಿ ಸಾಲ ಸಮದ ಮಾಡಿ ನಾವು ಕಲ್ಸದ್ರೆ ಸರ್ಕಾರಲ್ದ್ರ ಈ ರೀತಿ ಅನ್ಯಾಯವಾಗಿ ಅಂತಂತಂದ್ರೆ ಯಾವ ಕಂಪ್ನಿಗಳೂ ಜಾಸ್ತಿ ತೆಗೆಯಲ್ಲ ಕಂಪ್ನಿಗಳ್ದಾಗ ಎಷ್ಟು ಜನಕ್ಕೆ ಅಂತ ಕೊಡಬೇಕು ಅಂತ ಅವಷ್ಟು ಜನಕ್ಕೆ ಕೊಡ್ಲತ್ತರ ಬಾಕಿದೆಲ್ಲ ಬೇರೋಜ್ಗಾರದಿಂದ ಮನೀಗೆ ಇರ್ಲತರ ಆ ಮಕ್ಳಿಗ್ ಸಲ್ಲಬೇಕಾ ನಮ್ಮ ಹೊಟ್ಟೆ ತಿನ್ನಬೇಕಾ ಈಗ ಮಕ್ಕಳು ಓದಿರ್ತಾರೆ ಅವು ಕೂಲಿ ಕೆಲಸ ಮಾಡಂತಂದ್ರೆ ಅವ್ಕೇನು ಕೂಲಿ ಕೆಲಸ ಮಾಡಕ್ಕೆ ಬರ್ತದಾ ಅವ್ರು ಎಂದಾರು ಕೂಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಕೂಲಿ ಕೆಲಸ ಮಾಡಕ್ಕೆ ಬರ್ತದೆ ನಾವು ಕೂಲಿ ಕೆಲಸ ಮಾಡಿದೀವಿ ನಮಗೆ ಇನ್ನೂ ಸಲ್ಲಿಂದದ ಈಗ ಮಕ್ಕಳು ಬಿಸಿಲಾಗ ದುಡಿಯಂತಂದ್ರೆ ಬೇಮಾರ್ಗುಳ್ದ ಇರಾಕ್ಗ್ಬೋದು ಏತ್ ನಾವು ಇಂಥ ಪ್ರಾಬ್ಲಮ್ ಸಾಲ್ ಮಾಡಬೇಕು ಸರ್ಕಾರ ಇದೆಲ್ಲ ವಿಚಾರ ಮಾಡಬೇಕು ಎಷ್ಟು ಮಂದಿ ಕಲ್ಲೆತ್ತರ ಅವ್ರಿಗೆ ಎಲ್ಲಿ ಕೆಲಸ ಏಸು ಕೊಡಬೇಕು ಎಲ್ಲಿ ಕಂಪ್ನಿಗಳು ತೆಗಿಬೇಕು ಆಂ ವಿಚಾರ ಮಾಡಿ ಸರ್ಕಾರ ನಡ್ಸಬೇಕು ಜನ್ರಿಗೆ ಉದ್ಧಾರ ಆಯ್ತದೆ ಅದಕ್ಕೆ ಸರ್ಕಾರ ಸ್ವಲ್ಪ ಎಚ್ಚರಿಕೆ ಆಗಿ ಕೆಲ್ಸಗಳು ನೋಡಿ ಹುಡುಕಿ ಕೊಡಬೇಕು